ಹೊಲ ಗದ್ದೆಗಳಲ್ಲಿ ನನಗೆ ಸಮಯ ಕಳೆಯಲು ತುಂಬ ಇಷ್ಟ ಏಕೆಂದರೆ ಅಲ್ಲಿನ ಪ್ರಕೃತಿ ಸೌಂದರ್ಯ ಸವಿಯಲು ನಮ್ಮ ಮನಸ್ಸಿಗೆ ಅನೇಕ ರೀತಿಯ ಉಲ್ಲಾಸವನ್ನುಂಟು ಮಾಡುತ್ತದೆ ಅಲ್ಲಿ ನಾವು ಹಲವಾರು ರೀತಿಯ ಕೆಲಸಗಳನ್ನು ಮಾಡುತ್ತೇವೆ ಅದು ಏನೆಂದರೆ ಭತ್ತದ ಗದ್ದೆಗೆ ನೀರು ಹಾಯಿಸಿ ಕಳೆಯನ್ನು ತೆಗೆಯುತ್ತೇವೆ ಮತ್ತು ಬದಿಯಲ್ಲಿ ಬೆಳೆದ ಗಿಡ ಗಂಟಿಗಳನ್ನು ಶುಚಿ ಕಟಾವು ಮಾಡಿ ಭತ್ತದ ಗದ್ದೆಯನ್ನು ಶುಚಿಯಾಗಿಟ್ಟುಕೊಳ್ಳುತ್ತೇವೆ ಮತ್ತು ಕೃಷಿ ಕೆಲಸವು ನಮ್ಮ ದೇಹಕ್ಕೆ ಆರೋಗ್ಯಕರವಾಗಿದೆ ಏಕೆಂದರೆ ನಮ್ಮ ದೇಹದಲ್ಲಿ ಉಂಟಾದ ಅತಿ ಕೊಬ್ಬಿನ ಅಂಶವನ್ನು ಬೆವರಿನ ಮೂಲಕ ಹೊರ ಹೊಮ್ಮುತ್ತದೆ ಕೃಷಿ ಕೆಲಸವು ಅತ್ಯಂತ ಪ್ರಯೋಜನಕಾರಿಯಾಗಿದ್ದು ಮನುಷ್ಯನಿಗೆ ಕೊಲೆಸ್ಟ್ರಾಲ್ ಬಿ ಪಿ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳಿದ್ದರೂ ಈ ಕೆಲಸದ ಮೂಲಕ ನಮ್ಮನ್ನು ಆರೋಗ್ಯವನ್ನು ವಂತರನ್ನಾಗಿ ಮಾಡಿಸುತ್ತದೆ ಮತ್ತು ಕೃಷಿ ಕೆಲಸದಿಂದ ನಾವು ಆರೋಗ್ಯವಾಗಿರುತ್ತೇವೆ